ಹನ್ನೊಂದು ನವಂಬರ್ ಎರಡು ಸಾವಿರದ ಎರಡು ಹದಿನೆಂಟು ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಹದಿನಾಕು ಫೆಬ್ರವರಿ ಒಂದು ಸಾವಿರದ ಎಂಟುನೂರ ನಲ್ವತ್ತಾರು ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಹತ್ತು ನಾಲ್ಕು ಎಪ್ರಿಲ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು